ಹ್ಞೂಂ ಹ್ಞೂಂ ಹಾಂ ನಮಸ್ಕಾರ ಒಳಗ್ಬನ್ನಿ ಯಾರು ಪೋಷಕರು ನೀವು ಓಹ್ ಹೌದಾ ಒಂದ್ನಿಮಿಷ ನಮ್ಮ ತರಗತಿಯಲ್ಲಿ ಎರಡು ಕರಣ್ ಇದ್ದಾರೆ ನೀವು ಯಾವ ಕರಣ್ ಹೇಳ್ತಿದ್ದೀರಾ ಅಂತ ನಮಗೆ ಗೊತ್ತಾಗ್ಲಿಲ್ಲ ನಾನು ನೋಡಿ ಹೇಳಲಾ ಹಾಂ ನಿಮ್ಮ ಮಗನ ಇನ್ಷಿಯಲ್ ಹೇಳಬಹುದಾ ಹೌದಾ ಇಲ್ಲಿದ್ದಾರಲ್ಲ ಇದೆ ಕರಣ್ ಸಿ ಅಲ್ವ ಹಾನ್ ಹೌದಾ ನಿಮ್ಮ ಮಗ ಎಂಟನೇ ತರಗತಿ ಓದ್ತಿದ್ದಾನೆ ತಾನೇ ಹೌದಾ ಹಾಂ ನಾನೇ ಅದರ ಕ್ಲಾಸ್ ಟೀಚರು ಹಾಂ ಮ್ಯಾಮ್ ಅವನು ತುಂಬ ದಡ್ಡವೂ ಅಲ್ಲ ಅಂದರೆ ಮಿಡಲ್ ಅಲ್ಲಿ ಓದ್ತಾನೆ ಅಡ್ಡಿ ಇಲ್ಲ ಎಲ್ಲ ಸಬ್ಜೆಕ್ಟಲ್ಲು ಚೆನ್ನಾಗಿಯೇ ಓದ್ತಾನೆ ಹಾಂ ತುಂಬ ಮಾಡ್ತಾನೆ ಮತ್ತು ಜಾಸ್ತಿ ನೀವು ಫೋನ್ ಕೊಡ್ತೀರನ್ನಿಸುತ್ತೆ ಅವನ ಕೈಯ್ಯಲ್ಲಿ

ನಾನು ತಗೋಳ್ತೀನಿ ಬೇರೆ ವಿಷ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನನ್ನ ಸಹ ವಿಷಯದಲ್ಲಿ ಸ್ವಲ್ಪ ಡಲ್ ಇದ್ದಾನೆ

ಹಾಂ ಹೌದು ಮ್ಯಾಮ್ ನೀವು ಅವ್ನಿಗೆ ಒಂದು ಆರು ಗಂಟೆಗೆಬ್ಬಿಸಿ ಓದಿ ಓದಿಸಿ ಮತ್ತೆ ನೋಟ್ಸ್ ಅಲ್ಲಿ ನಾನು ರೆಫ್ರೆನ್ಸೆಲ್ಲ ಬರ್ದು ಕಲಿಸಿರ್ತೀನಲ್ಲ ಹಾಂ ಹೌದು ಹೌದು ಹಾಂ ಹೇಳಿ ಹಾಂ ಹೇಳ್ತೀನಿ ಕನ್ನಡದಲ್ಲಿ ಎಪ್ಪತ್ತೈದು ಬಂದಿದೆ

ಪದ ಉಚ್ಛಾರಣೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಆದರೆ ತುಂಬ ನಿಧಾನ ಬರೀತಾನೆ ಎಕ್ಸಾಮಲ್ಲಿ

ಹ್ಞೂಂ ಹೌದಾ ಸ್ವಲ್ಪ ಅವ್ನಿಗೆ ವೇಗವಾಗ ಬರೆಯೋದನ್ನ ಹೇಳ್ಕೊಡಿ

ಇಂಗ್ಲೀಷಲ್ಲಿ ಎಂಬತ್ತೈದು ಬಂದಿದೆ ಅದು ಕಡಿಮೇನೆ ಆಯಿತು ಅವನೂ ಸ್ವಲ್ಪ ಮನೆಯಲ್ಲಿ ಅವನಿಗೆ ಟ್ರೈನಿಂಗ್ ಮಾಡಿ ಅದೇ ಹೇಳಿದೆನಲ್ಲ ಅವನ ಅಕ್ಷರ ತುಂಬ ಚೆಂದ ಇದೆ ಆದರೆ ಅವನು ವೇಗವಾಗಿ ಬರೆಯೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ವಲ್ಪ ಮನೆಯಲ್ಲಿ ಬರಿಯೋದನ್ನ ಟ್ರೈ ಮಾಡಿಸಿ ಉಚ್ಛಾರಣೆ ಚೆನ್ನಾಗಿದೆ ಇಂಗ್ಲಿಷು

ಹಾಂ ಬೇಗ ಕಳೀತಾನೆ ಆದರೆ ಸ್ವಲ್ಪ ಸೋಮಾರಿ ಹಿಂದಿ ಎಂಬತ್ತೈದು ಬಂದಿದೆ ಹಾಂ ಅಡ್ಡಿ ಇಲ್ಲ ಅಂದರೆ ಹಿಂದಿ ಇವಾಗಷ್ಟೇ ಬಂದಿದೆ ಆದರೂ ಇಷ್ಟು ಓದಿದ್ದಾನಲ್ಲ ಅಡ್ಡಿ ಇಲ್ಲ ಬೇರೆ ಮಕ್ಳಿಗೆ ಹೋಲ್ಸಿದ್ರೆ ನಿಮ್ಮ ಮಗಂದು ಹಿಂದಿ ಕಡಿಮೇನೆ ನೀವೇ ಹಾಂ ಹಾಂ ಹೋದ ಕಿರುಪರೀಕ್ಷೆಗಿಂತ ಈ ಕಿರುಪರೀಕ್ಷೆಗೆ ಸುಧಾರಿಸಿದ್ದಾನೆ ಗಣಿತದಲ್ಲಿ ತುಂಬ ಕಡಿಮೆ ತೆಗೆದಿದ್ದಾನೆ ನೀವು ಮನೆಯಲ್ಲಿ ಗಣಿತನು ಸ್ವಲ್ಪ ಹೇಳ್ಕೊಡಬೇಕು ಅನ್ಸುತ್ತೆ ಅದೂ ನೀವು ತರಗತಿಗೆ ಹಾಕೋದು ತಪ್ಪಲ್ಲ ಆದರೆ ಆ ತರಗತಿಯಲ್ಲಿ ಅವನ ಓದ್ತಿದ್ದಾನೆ ಇಲ್ಲ ಒಂದ್ಸರ್ತಿ ನೀವು ನೋಡಬೇಕಿತ್ತು ಹೌದಾ ಮನೆಲಿ ಕೂಡ ಹೋಮ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾನ ಬಂದು ನಿಮಗೆ ಹೇಳ್ತಾನಾ ಹೌದಾ ಸ್ವಲ್ಪ ನೀವು ಅದನ್ನೆಲ್ಲ ಗಮನಿಸಿ ಆಯಿತಾ

ಹಾಂ ಹೌದು ಹೌದು ಇಲ್ಲ ಅಂದ್ರೆ ಮಕ್ಕಳು ಓದ್ತಿದ್ದಾರ ಇಲ್ಲ ಅಂತ ಪೋಷಕ್ರಿಗೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ಹಾಂ ವಿಜ್ಞಾನ ಚೆನ್ನಾಗಿ ಓದ್ತಾನೆ ಅದು ತೊಂಬತ್ತೈದು ಬಂದಿದೇ ಕ್ಲಾಸಿಗೆ ಅವ್ನದ್ದೇ ಜಾಸ್ತಿ ಮಾರ್ಕ್ಸ್ ಇದೆ ಹಾಂ ಅವನ ಹೀಗೆ ವಿಜ್ಞಾನ ಹೇಳಿ ಹೇಳಿ ಹೌದಾ ಹೌದು ನಮ್ಮ ನಮ್ಮ ಕ್ಲಾಸಲ್ಲಿ ಮಿಸ್ ನಮ್ಮ ತರಗತಿಯಲ್ಲಿ ಅವನೇ ಚೆನ್ನಾಗಿ ಆನ್ಸರ್ ಮಾಡ್ತಲೇ ಎಲ್ಲದಕ್ಕೂ ಸಮಾಜ ವಿಜ್ಞಾನದಲ್ಲಿ ಎಪ್ಪತ್ತೈದು ಬಂದಿದೆ

ಅರೆ ವಿಜ್ಞ ವಿಜ್ಞಾನ ಚೆನ್ನಾಗಿ ಬರ್ತಿದೆ ಅಂದರೆ ನೀವೇ ತಿಳ್ಕೊಳ್ಬಹುದು ಅವನು ಚೆನ್ನಾಗಿಯೇ ಓದ್ತಾನೆ ಹೊರಗಿನ ವಿಷಯನು ಗೊತ್ತಿದೆ ಅಂತ ಹ್ಞೂಂ ಅದು ನಿಜ ಮಕ್ಕಳ ಮೇಲೆ ನಂಬಿಕೆ ಜಾಸ್ತಿ ಇಡಬಾರದು

ಹಾಂ ಹೌದು ಮಾಡ್ತೀವಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟಾಗ ಬರೆದು ಕಳಿಸ್ತೀವಿ ನಿಮ್ಮ ಮಕ್ಕಳು ಸೇರೋಕ್ಕಿಷ್ಟ ಇದ್ದರೆ ಅವರನ್ನ ಹೆಸರನ್ನ ಹೇಳಿ ಅಂತ ಆವಾಗ ನೀವು ಹಾಂ ಕೊಡ್ತೀವಿ ಇದು ಪೋಷಕರ ಸಭೆ ಕರೆದು ಪೋಷಕರ ಹತ್ರಾನೇ ದುಡ್ಡು ಈಸ್ಕೊಂಡು ಹಾಂ ನಮ್ಮ ಸ್ಕೂಲಲ್ಲಿ ಕ್ರೀಡೆಯೂ ಆಡಿಸ್ತೀವಿ ಯಾರಿಗೆ ಕ್ರೀಡೆ ಚೆನ್ನಾಗಿ ಬರುತ್ತೋ ಅವರಿಗೆ ಆ ಕ್ರೀಡೆಯಲ್ಲಿ ಹಾಕೊಳ್ತೀವಿ ಇದರಿಂದ ಅವರಿಗೆ ಒಂದು ಜೀವನ ರೂಪಿಸ್ಕೊಳ್ಳೋಕ್ಕೂ ಆಗುತ್ತೆ ಅವನು ಏಳನೇ ಸ್ಥಾನದಲ್ಲಿ ಇದ್ದಾನೆ ಹಾಂ ಕ್ಲಾಸಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುವುದು ದೀಕ್ಷಾ

ಇಲ್ಲ ಇಲ್ಲ ಇಲ್ಲ ನಾವು ಗ್ರೂಪ್ ಮಾಡಿ ಅದರಲ್ಲಿ ಚೆನ್ನಾಗಿ ಓದೋರನ್ನ ಅವರನ್ನ ಪ್ರತಿನಿಧಿಯಾಗಿ ಮಾಡಿ ಮಿಕ್ಕಿದವರಿಗೆಲ್ಲರಿಗೂ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳ್ತೀವಿ

ಕರಣ್ನ ವಿಜ್ಞಾನ ವಿಭಾಗಕ್ಕೆ ಮಾಡಿದ್ದೀವಿ ಯಾಕೆಂದರೆ ಅವ್ನಿಗೆ ವಿಜ್ಞಾನ ಚೆಂದ ಬರುತ್ತೆ ಗಣಕ ವಿಜ್ಞಾನ ಅವನಿಗೆ ಎಪ್ಪತ್ತೈದು ಬಂದಿದೆ ಅಂದರೆ ವಿಷ್ಯಗಳು ಬಗ್ಗೆ ಅವ್ನಿಗೆ ಚೆನ್ನಾಗಿ ತಿಳ್ದಿರುತ್ತೆ ಆದರೆ ಸ್ವಲ್ಪ ಏನು ಹೇಳೋದು ಫ್ರೆಂಡ್ಸ್ ಜೊತೆ ಸೇರಿ ಸೇರಿಕೊಂಡು ತುಂಟಾಟ ಅದೆಲ್ಲ ಮಾಡೋದು ಹೌದಾ ಹ್ಞೂಂ ಹೌದಾ ಇಲ್ಲ ಅಂದರೆ ನಾನೇ ತರಬೇತಿ ತೊಗೊಳ್ತೀನಿ ಕಳಿಸೋದಿದ್ರೆ ಕಳಿಸಿ ನಮ್ಮ ಮನೆಯಲ್ಲಿ

ಹೌದಾ ನಿಮ್ಮನೆಯವರ ಹತ್ರ ಮಾತಾಡ್ಬಿಟ್ಟು ನನಗೆ ಇನ್ನು ಹೇಳಿ ಆಯಿತಾ

ಹ್ಞೂಂ ಸರಿ ಇನ್ನು ಹೌದೌದು ಎರಡನೇ ಕಿರುಪರೀಕ್ಷೆ ಆದ್ಮೇಲೆ ಇಡ್ತೀವಿ ಆದರೆ ನಾವು ಏನು ಅಂದ್ಕೊಂಡ್ವಿ ಅಂದರೆ ಎಕ್ಸಾಮ್ ಅಂದರೆ ವಿ ಪರೀಕ್ಷೆಗಿಂತ ಮುಂಚೆಯೇ ಇಡೋದು ಒಳ್ಳೆಯದು ಅವಾಗ ಮಕ್ಕಳಿಗೆ ಯಾವ ರೀತಿ ಓದಬೇಕು ಅಂತ ಹೇಳ್ಕೊಟ್ರೆ ಅವರು ಇನ್ನೂ ಚೆನ್ನಾಗಿ ಓದ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಪ್ರಾಂಶುಪಾಲರು ಏನ್ಮಾಡ್ತಾರೆ ಗೊತ್ತಿಲ್ಲ ಹೌದು ತೆಗೆದ್ಕೊಳ್ಳಬಹುದು ಅದಕ್ಕೂನು ಪ್ರಾಂಶುಪಾಲರ ಹತ್ರ ಕೇಳಬೇಕಲ್ವ ಹ್ಞೂಂ ಹಾಂ ನೀವೆಲ್ಲರೂ ಹೇಳಿದರೆ ನಾನು ಅದನ್ನೋಗಿ ಪ್ರಾಂಶುಪಾಲರ ಹತ್ರ ಹೇಳಬಹುದು ಹೇಳಿ ನೋಡ್ತೀನಿ ಅವರು ಏನು ಹೇಳ್ತಾರಂತ ನಿಮಗೆ ನಾನು ಹೇಳ್ತೀನಿ ಸ್ವಲ್ಪ ಮನೆಯಲ್ಲಿ ಕರಣ್ನ ಓದಿಸಿ ಆಯಿತಾ

ಹಾಂ ಅವನೂ ಕ್ಲಾಸಲ್ಲಿ ತುಂಬ ಕೀಟಲೆ ಮಾಡ್ತಾನೆ ಸ್ವಲ್ಪ ಮನೆಯಲ್ಲಿ ಹೇಳಿ ಮತ್ತು ಬೇರೆ ಮಕ್ಕಳಿಗೆ ಓದೋಕ್ಕೂ ಬಿಡೋಲ್ಲ ತರಗತಿ ಕೇಳುವಾಗೆಲ್ಲ ತೊಂದರೆ ಮಾಡ್ತಾನೆ ಹಾಂ

ಸರಿ ಬೈ